ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಧೂಳಿನ ಕಣಗಳು ಜಾಸ್ತಿ ಅಂದ್ರೇ ಅಲ್ಲಿ ತುಂಬ ಬಿಸಿಲು ಇರುವುದರಿಂದ ಅಂದರೆ ಜನರು ಅನ್ಎಜುಕೇಟೆಡ್ ಇರ್ತಾರೆ ಅವರು ಅಂದರೆ ಅಲ್ಲಲ್ಲಿ ಉಗುಳ್ತಾರೆ ಅಂದರೆ ಒಮ್ಮೊಮ್ಮೆ ವಾಮಿಟ್ ಕೂಡ ಅಲ್ಲಲ್ಲಿ ಆ ಬಸ್ಸ್ಟ್ಯಾಂಡ್ಗಳಲ್ಲೆಲ್ಲ ಮಾಡ್ತಾರೆ ಹೀಗೆ ಮಾಡುವುದರಿಂದ ಅವರು ಅಂದರೆ ರೋಗ ರುಜಿನಗಳು ಜಾಸ್ತಿ ಆಗುತ್ತವೆ ಹೀಗೆ ತ್ಯಾಜ್ಯ ವಸ್ತುಗಳು ಕಸ ಎಲ್ಲೆಂದರಲ್ಲಿ ಬಿಸಾಡುತ್ತಾರೆ ಇದರಿಂದಾಗಿ ಕೂಡ ನಮಗೆ ವಾಯುಮಾಲಿನ್ಯ ಉಂಟಾಗ್ತದೆ ಹಾಗೂ ಸ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಒತ್ತಡ ಅಂದರೆ ಹೆವಿ ವರ್ಕ್ ಅಂದರೆ ತುಂಬಾ ಜಾಸ್ತಿ ಕೆಲಸಗಳನ್ನೆಲ್ಲ ಮಾಡ್ತಾರೆ ಕೊಡಿಸ್ತಾರೆ ಕೆಲಸಗಳನ್ನು ಹಾಗಾಗಿ ತುಂಬಾ ಒತ್ತಡವಾಗ್ ಒತ್ತಡವಾಗ್ತದೆ ಕೆಲಸಕ್ಕೆ ಮತ್ತು ಬಸ್ಗಳಲ್ಲಿ ಜನರು ಅಲ್ಲಲ್ಲಿ ಕಿಟಕಿಗಳಲ್ಲಿ ಕೂಡ ಉಗುಳ್ತಾರೆ ಎಲೆ ಅಡಿಕೆ ಎಲ್ಲ ಹಾಕಿಕೊಂಡು ಅದೆಲ್ಲ ನೋಡಲು ತುಂಬಾ ಗಲೀಜು ಆಗುತ್ತದೆ ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಅಂದರೆ ಪರಿಣಾಮ ಬೀರ್ತದೆ ಯಾಕಂದರೆ ಅವರು ಉಗುಳಿದ ಅಂಶದಲ್ಲಿ ನೊಣಗಳೆಲ್ಲ ಕುಳಿತುಕೊಂಡು ಅದೆಲ್ಲ ಬಂದು ನಮ್ಮ ಅಂದರೆ ಊಟ ಮಾಡುವ ಅಥವಾ ಯಾವುದೇ ಕೈಗಳಲ್ಲಿ ಹೀಗೆ ಅಲ್ಲಲ್ಲಿ ಬಂದು ಕುತ್ಕೊಂಡು ನಮಗೆ ಅದು ರೋಗ ರುಜಿನಗಳು ಜಾಸ್ತಿ ಆಗ್ತದೆ ಇದರಿಂದಾಗಿ ನೋವು ಹೆಚ್ಚಾಗುತ್ತದೆ ಹಾಗೂ ಮನುಷ್ಯನಿಗೆ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತದೆ ಈ ರೀತಿ ಸ್ವಲ್ಪ ಕ್ಲೀನ್ನೆಸ್ ಇದ್ರೆ ಏನೂ ರೋಗ ರುಜಿನಗಳು ಅಂಟುವುದಿಲ್ಲ ಒಳ್ಳೆದಾಗುತ್ತೆ